ನಾನು ಕೊಲೇಜಿಗೆ ಹೋಗ್ತಾ ಇರ್ಬೇಕಾದ್ರೆ ನಾನು ಹೀಗೆ ಪಾರ್ಟ್ ಟೈಮ್ ಕೆಲಸ ಎಲ್ಲ ಮಾಡ್ತಾ ಇದ್ದೆ ಸೊ ಸ್ವಲ್ಪ ಹಣ ಎಲ್ಲ ದುಡಿತಾ ಇದ್ದೆ ಅದನ್ನೆಲ್ಲ ತಿಂಡಿಗೆ ಮತ್ತು ಮನೆಗೆ ಏನಾರು ಸಾಮಾನು ಏನಾರು ಬೇಕಾದರೆ ಅದಕ್ಕೆಲ್ಲ ಖರ್ಚು ಮಾಡ್ತಿದ್ದೆ ಆದರೆ ಒಂದು ದಿನ ಒಂದು ಆಲೋಚನೆ ಬಂತು ಏನಾರು ಒಂದು ವಸ್ತು ಒಳ್ಳೆ ಚೆನ್ನಾಗಿರೋ ವಸ್ತುನ ಪರ್ಚೆಸ್ ಮಾಡ್ಬೇಕು ಅಂತ ಹೇಳಿಬಿಟ್ಟು ಹೀಗೇ ದಾರೀಲಿ ಹೋಗ್ತಾ ಇರ್ಬೇಕಾರೆ ಒಂದು ಪುಸ್ತಕದ ಅಂಗಡಿ ನೋಡಿದೆ ಪುಸ್ತಕದ ಅಂಗಡಿ ನೋಡಿ ನೋಡಿದ ಕೂಡಲೇ ಒಳಗೆ ಹೋಗೋಣ ನೋಡಣ್ ಏನಾರು ಏನಾರು ತಗೊಳೋಣ ಅಂತ ಅನಿಸ್ತು ಒಳಗೋದೆ ತುಂಬ ಎಲ್ಲ ನೊ ನೊವೆಲ್ಸ್ ಎಲ್ಲ ನೋಡಿದೆ ಆದರೆ ಒಂದು ನೊವೆಲ್ ಮಾತ್ರ ನಂಗೆ ತುಂಬ ಇಷ್ಟ ಆಗಿದ್ದು ಶ್ರೀ ರಾಮಾಯಣ ದರ್ಶನಂ ಅಂತ ಹೇಳ್ಬಿಟ್ಟು ಅದು ಬರ್ದಿದ್ದು ಯಾರಂದರೆ ಕುವೆಂಪು ಕುವೆಂಪು ನಮ್ಮ ಎಲ್ಲರ ಒಂದು ಚಿರಪರಿಚಿತ ಹೆಸ್ರು ಅದು ಸೊ ಅವ್ರು ಬರ್ದಿದಾರೆ ಅಂದ ಕೂಡಲೇ ನಂಗೆ ಇನ್ನು ಸಹ ಮನ್ಸು ಆಯಿತು ತಗೊಳ್ಬೇಕು ಅಂತ ಹೇಳಿಬಿಟ್ಟು ಸೊ ಆ ಬುಕ್ ತಗೊಂಡು ತಗೊಂಡು ಪೆ ಮಾಡಿ ನಾನು ಮನೆಗೋದೆ ಬುಕ್ಕನ್ನು ಓದ್ಲಿಕ್ಕೆ ಸ್ಟಾಟ್ ಮಾಡಿದೆ ಆ ನೊವೆಲನ್ನ ಓದ್ಲಿಕ್ಕೆ ಸ್ಟಾಟ್ ಮಾಡಿ ಆ ರಾಮಾಯಣದ ಪ್ರತಿಯೊಂದು ಹಂತನೂ ಅದರಲ್ಲಿ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂತ ಹೇಳಿದರೆ ಪ್ರತಿಯೊಂದು ಏನು ಮಾಡಿದರೆ ಸರಿ ಆಗ್ತದೆ ಏನು ಮಾಡಿದರೆ ತಪ್ಪು ಆಗ್ತದೆ ರಾಮಾಯಣ ಅಂತ ಹೇಳೋದು ಒಂದು ಹೇಳ್ತೇವೆ ನಾವು ಅದೊಂದು ಕಥೆ ಅಂತ ಹೇಳಿಬಿಟ್ಟು ಆ ಕಥೆಯಲ್ಲಿ ನಮಗೆಷ್ಟು ಗುಣಗಳಿರ್ತದೆ ಎಷ್ಟು ನಮಗೆ ಹೇಳಿಕೊಡ್ತದೆ ಅದು ಅದು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಬರ್ದಿದ್ರು ಅವ್ರು ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಇಷ್ಟ ಅಂದರೆ ನಾನು ಎಲ್ಲರಿಗೂ ಅದನ್ನು ಹೇಳ್ತಾ ಬರ್ತಿದ್ದೆ ಇದೊಂದು ಈ ಥರ ಒಂದು ನಾವೆಲ್ ಉಂಟು ನಾವೆಲನ್ನ ತಗೊಳ್ಳಿ ನೀವು ಓದಿ ಅಂತ ಹೇಳಿಬಿಟ್ಟು ನಾನು ಓದಿದ ನಂತರ ಆ ನಾವೆಲನ್ನು ನನ್ನ ಕಝಿನ್ನವರಿಗೆಲ್ಲ ಕೊಟ್ಟು ಅವ್ರ ಹತ್ರನು ಓದ್ಲಿಕ್ಕೆ ಹೇಳಿ ಅವ್ರಿಗೆ ಸಹ ಅದೊಂಥರ ತುಂಬ ಇಷ್ಟ ಆಯಿತು ಯಾಕಂದರೆ ಅಷ್ಟು ಚೆನ್ನಾಗಿ ಬರ್ದಿದ್ರು ಅವರು ಪ್ರತಿ ಒಂದು ಹಂತ ಹಂತವಾಗಿ ರಾಮ ರಾಮಾಯಣದ ಘಟನೆಗಳನ್ನೆಲ್ಲ ಹಂತ ಹಂತವಾಗಿ ಬರೆದು ಅದರಲ್ಲಿ ಆದ ತಪ್ಪುಗಳೇನು ತಪ್ಪಾಗಿ ಅವ್ರಿಗೇನು ಯಾವ ಥರ ಶಿಕ್ಷೆ ಅನುಭವಿಸಿ ಅನುಭವಿಸಿದ್ರು ಮತ್ತು ಯಾವುದೆಲ್ಲ ಒಳ್ಳೇದು ಮಾಡಿದರೆ ಹೆ ಯಾವ ಥರ ಅವರಿಗೆ ಒಂದು ಅದರ ಪ್ರತಿಫಲ ಸಿಗ್ತದೆ ಅದನ್ನೆಲ್ಲ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದರು ನನಗಂತೂ ಭಾರಿ ಇಷ್ಟ ಆಯಿತು ನನ್ಗಂತೂ ಅದು ನಾಮ ಬಹಳ ಬಹಳ ಇಷ್ಟವಾದ ಒಂದು ವಸ್ತು ಈಗಲೂ ನನ್ನೊಟ್ಟಿಗಿದೆ ನಾ ಕೊಲೆಜ್ ದಿನದಿಂದ ಈಗಲೂ ನನ್ನೊಟ್ಟಿಗೆ ಇದೆ ನಾ ಕಾಪಾಡಿಕೊಂಡು ಇಟ್ಕೊಂಡಿದ್ದೇನೆ ನಾನು ಇನ್ನು ಉಳಿದ ಮಕ್ಕಳಿಗೆಲ್ಲ ಅದನ್ನ ತೋರಿಸ್ತೇನೆ ಅವರಿಗೆ ಹೇಳ್ತೇನೆ ಇದನ್ನು ಓದಿ ಅಂತ ಹೇಳಿಬಿಟ್ಟು ಅವ್ರಿಗೂ ಸಹ ತುಂಬ ಇಷ್ಟ ಆಗ್ತದೆ ತುಂಬ ಚೆನ್ನಾಗಿದೆ ಆ ತ್ವ ನೊವೆಲ್ ಮಾತ್ರ